ಅನೇಕ ವರ್ಷಗಳ ಹಿಂದೆ ಒಂದು ವಸ್ತು ಆಗಲಿ ಅಥವಾ ಒಂದು ವ್ಯಕ್ತಿಯ ಚಿತ್ರಣವನ್ನು ನಾವು ಹೇಗೆ ತುಂಬ ಸಮಯಕ್ಕೆ ಸಂಗ್ರಹಿಸಿಟ್ಕೊಳ್ಬೋದು ಅಂತ ವಿಜ್ಞಾನಿಗಳು ಛಾಯಾಚಿತ್ರಗ್ರಹಣ ಅನ್ನೋದನ್ನು ಕಂಡು ಹಿಡೀತಾರೆ ಏನಪ್ಪ ಇದು ಛಾಯಾಚಿತ್ರಗ್ರಹಣ ಅಂತ ಅಂದರೆ ನಾನು ಹೇಳ್ತೀನಿ ಕೇಳಿ ಛಾಯಾಚಿತ್ರಗ್ರಹಣ ಅಂತ ಅಂದರೆ ಅದು ಚಿತ್ರವನ್ನು ತೆಗೆದ್ಕೊಳ್ಳತ್ತೆ ಮತ್ತು ಅದನ್ನು ಸಂಸ್ಕರಿಸತ್ತೆ ಈ ಸಂಸ್ಕರಿಸುವ ಕಲೆ ಅಭ್ಯಾಸಕ್ಕೇನೆ ಛಾಯಾಚಿತ್ರಗ್ರಹಣ ಅಂತ ಕರೀತಾರೆ ಇನ್ನೊಂದು ರೀತಿ ಹೇಳೋದಾದ್ರೆ ಈ ಛಾಯಾಚಿತ್ರಗ್ರಹಣದಲ್ಲಿ ಇಮೆಜ್ ಸೆನ್ಸರ್ ಅಂತ ಇರತ್ತೆ ಈ ಇಮೆಜ್ ಸೆನ್ಸರ್ ಏನ್ಮಾಡತ್ತೆ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ಇಮೆಜ್ ಸೆನ್ಸರ್ ಆ ಚಿತ್ರವನ್ನು ತೆಗೆದುಕೊಂಡು ಒಂದು ಚಿತ್ರವನ್ನು ರಚಿಸತ್ತೆ ಈ ಚಿತ್ರಗಳನ್ನು ರಚಿಸುವ ಕಲೆಗೆ ಛಾಯಾಚಿತ್ರಗ್ರಹಣ ಅಂತಲೂ ಕರೀತಾರೆ ಇಂಗ್ಲಿಷ್ನಲ್ಲಿ ಇದನ್ನು ಫೋಟೋಗ್ರಾಫಿ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಒಂದು ಚಿತ್ರ ತೆಗಿಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ತುಂಬ ಸಮಯ ಕೂಡ ತಗೊಳ್ತಾ ಇತ್ತು ಹಾಗೆ ಅದು ತುಂಬ ದೊಡ್ಡ ದೊಡ್ಡ ಗಾತ್ರದಲ್ಲಿ ಕೂಡ ಇರ್ತಾ ಇದ್ದವು ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ಒಂದು ವ್ಯಕ್ತಿಯ ಚಿತ್ರವನ್ನು ತೆಗಿಬೇಕು ಅಂತ ಅಂದರೆ ಕನಿಷ್ಠ ಮೂರು ನಿಮಿಷಗಳ ಕಾಲ ತಗೊಳ್ತಾ ಇತ್ತು ಹಾಗೇ ಒಂದು ವೀಡಿಯೋ ಮಾಡೋಕ್ಕೂ ಕೂಡ ಅವರಿಗೆ ಮೊದ ಮೊದಲು ತುಂಬ ಕಷ್ಟ ಆಗ್ತಾ ಇತ್ತು ಉದಾಹರಣೆಗೆ ಒಂದು ಕುದುರೆ ಓಡುತ್ತಿರುವ ವೀಡಿಯೋ ಮಾಡೋಕ್ಕೆ ಅವರಿಗೆ ಹನ್ನೆರಡು ಕ್ಯಾಮ್ರಾಗಳ ಅವಶ್ಯಕತೆ ಇರ್ತಾ ಇತ್ತು ಅವರು ಆ ಹನ್ನೆರಡು ಕ್ಯಾಮ್ರಾಗಳನ್ನು ಇಟ್ಟು ಆ ಕುದುರೆ ಓಡುವ ವೀಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇದ್ದರು ಆವಾಗೆಲ್ಲ ಮೊದ ಮೊದಲು ತುಂಬ ಕಷ್ಟ ಆಗ್ತಾ ಇತ್ತು ಹೀಗೆ ಕಾಲ ಬದಲಾಗ್ತಾ ಇದ್ದಂತೆ ಒಳ್ಳೆ ಒಳ್ಳೆಯ ಕ್ಯಾಮ್ರಾಗಳು ಬರತೊಡಗಿದವು ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಡಿಜಿಟಲ್ ಕ್ಯಾಮ್ರಾ ಬಂತು ಈ ಯಾವಾಗ ಡಿಜಿಟಲ್ ಕ್ಯಾಮ್ರಾ ಬಂತು ಆವಾಗಿಂದ ಚಿತ್ರಗಳನ್ನು ತಗಿಯೋದು ರೆಕಾರ್ಡ್ ಮಾಡೋದು ಎಲ್ಲರಿಗೂ ಈಸಿ ಆಯಿತು ಎಲ್ಲರಿಗೂ ಈ ಕ್ಯಾಮ್ರಾನ ಹೇಗೆ ಉಪಯೋಗ ಉಪಯೋಗಿಸ್ಕೊಂಡು ಚಿತ್ರಗಳನ್ನು ತೆಗಿಬೇಕು ಅಂತ ಎಲ್ಲರಿಗೂ ಅರ್ಥ ಆಯಿತು ಈ ಕ್ಯಾಮ್ರಾದಲ್ಲಿ ಡಿಜಿಟಲ್ ಕ್ಯಾಮ್ರಾದಲ್ಲಿ ಹೇಗೆ ಒಂದು ಚಿತ್ರ ತೆಗಿತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಈಗ ಆ ಒಂದು ಕ್ಯಾಮ್ರಾದಲ್ಲಿ ಮೂರು ಸ್ಟೇಜ್ ಇರತ್ತೆ ಲೆನ್ಸ್ ಶಟರ್ ಸೆನ್ಸರ್ ಅಂತ ಈ ಲೆನ್ಸ್ ಏನ್ಮಾಡತ್ತೆ ಅದು ಬೆಳಕನ್ನು ತಗೊಂಡು ಬೆಳಕನ್ನು ಕಂಟ್ರೋಲ್ ಮಾಡತ್ತೆ ಅಂದರೆ ಒಂದು ಫೋಟೋ ತೊಗೊಳ್ವಾಗ ಬೆಳಕು ತುಂಬ ಜಾಸ್ತಿ ಇದೆ ಅಂದರೆ ಲೆನ್ಸ್ ಸಹಾಯದಿಂದ ಬೆಳಕನ್ನು ಕಮ್ಮಿ ಮಾಡಿಕೊಂಡು ಫೋಟೋನ ತಕ್ಕೊಬಹುದು ಅದಾದ ಮೇಲೆ ಶಟ್ಟರ್ ಇರತ್ತೆ ಆ ಶಟ್ಟರ್ ಒಂದು ಬಾಗಿಲು ಅಂದರೆ ಒಂದು ಅದು ಡೋರ್ ಥರ ಕೆಲಸ ಮಾಡತ್ತೆ ಈಗ ಲೆನ್ಸ್ ಏನಾದರೂ ಜಾಸ್ತಿ ಬೆಳಕು ಕೊಡ್ತಾ ಇರಲಿಲ್ಲ ಅಂತ ಅಂದರೆ ಇದು ಅದನ್ನು ತಡಿಯತ್ತೆ ನಾವು ಯಾವಾಗ ಫೋಟೋ ಕ್ಲಿಕ್ ಮಾಡ್ತೀವಿ ಅಲ್ವಾ ಆವಾಗ ಶಟ್ಟರ್ ಓಪನ್ ಆಗಿ ಅದು ಬೇಗ ಮುಚ್ಚಿ ಕೂಡ ಹೋಗತ್ತೆ ಅಂದರೆ ಕ್ಲೋಸ್ ಆಗತ್ತೆ ಅದು ತುಂಬ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ಕೆಲಸಾನ ಮಾಡತ್ತೆ ಅದಾದ ಮೇಲೆ ಇನ್ನೊಂದು ಮೂರನೆಯದು ಸ್ಟೇಜ್ ಸೆನ್ಸರ್ ಅಂತ ಈ ಸೆನ್ಸರ್ ಪ್ರಿಂಟರ್ ಥರ ಕೆಲಸ ಮಾಡತ್ತೆ ಸೆನ್ಸರ್ ಮೇಲೆ ಬಿದ್ದಾಗ ಅದು ಫೋಟೋ ಆಗಿ ಕೊಡತ್ತೆ ಹೀಗೆ ಈ ಕ್ಯಾಮ್ರಾನ ಕೆಲಸ ಮಾಡತ್ತೆ ಹೀಗೆ ಕಾಲ ಚೇಂಜ್ ಆಗ್ತಾ ತುಂಬ ಈಗ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಅಂತಲೂ ಬಂದಿದೆ ಈ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಉಪಯೋಗ ಮಾಡೋದು ಎಲ್ಲರಿಗೂ ತುಂಬಾನೇ ಈಸಿ ಆಗಿದೆ ಯಾಕೆಂದರೆ ಈ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ನಾವೇನಾದರೂ ಒಂದು ಚಿತ್ರವನ್ನು ತೆಗೆದರೆ ಆ ಚಿತ್ರವನ್ನು ನಮಗೆ ಯಾವ ಥರ ಬೇಕು ಆ ಥರ ಫೋಟೋಶಾಪ್ ಮೂಲಕ ಎಡಿಟನ್ನು ಮಾಡ್ಕೋಬಹುದು ಹಾಗೆ ಈಗ ನಾವು ಎದರೊಳಗೆ ಎದರಲ್ಲಿ ಏನೋ ನಿಜವಾದ ಒಂದು ಸಂಗತಿಯನ್ನು ನೋಡ್ತಾ ಇದ್ದೀವಿ ಅದರೊಳಗೆ ಕ್ಯಾಮ್ರಾದಲ್ಲಿ ಅದನ್ನು ರೆಕಾರ್ಡ್ ಮಾಡಿದಾಗ ನಮಗೆ ಹಾಗೆಯೇ ನಮ್ಮ ಎದುರುಗಡೆ ನಡೀತಾ ಇದೆ ಅನ್ನೋ ಥರ ಅನ್ನಿಸುತ್ತೆ ಹಾಗೆಯೇ ಈಗ ನಾವೇನಾದರೂ ಒಂದು ದೂರದಲ್ಲಿರೋದನ್ನು ರೆಕಾರ್ಡ್ ಮಾಡಬೇಕು ಅಂತಂದರೆ ನಾವು ಅದರ ಹತ್ತಿರ ಹೋಗಿ ರೆಕಾರ್ಡ್ ಮಾಡಬೇಕು ಅಂತ ಏನಿಲ್ಲ ಈ ಕ್ಯಾಮ್ರಾದಲ್ಲಿ ಸುಮಾರು ಬೇರೆ ಬೇರೆ ಆಪ್ಷನ್ಗಳು ಇರ್ತವೆ ಅದರೊಳಗೆ ಜೂಮ್ ಅಂತ ನಾವೇನಾದರೂ ಕ್ಲಿಕ್ ಮಾಡಿದರೆ ನಾವು ದೂರದಲ್ಲಿರೋದನ್ನು ಇಲ್ಲೇ ಇದ್ದು ರೆಕಾರ್ಡ್ ಮಾಡ್ಕೋಬಹುದು ಹಾಗೆ ಅದು ತುಂಬಾನೇ ಸರಿಯಾಗಿ ಚಿತ್ರಣವನ್ನು ಸಂಗ್ರಹಿಸ್ಕೊಳ್ಳತ್ತೆ ಮತ್ತೆ ಇವಾಗೆಲ್ಲ ಎಲ್ಲರ ಮೊಬೈಲಲ್ಲೂ ಕ್ಯಾಮ್ರಾಗಳು ಇರ್ತವೆ ಈಗ ಯಾರು ಬೇಕಾದರೂನು ಯಾವ ಫೋ ಯಾವ ಚಿತ್ರಗಳನ್ನು ಬೇಕಾದರೂ ಎಲ್ಲಿ ಬೇಕಾದರೂನು ತೆಗಿಬಹುದು ಈವಾಗ ಈ ಮೊಬೈಲ್ನಲ್ಲಿ ಏನು ಕ್ಯಾಮ್ರಾಗಳಿರ್ತವೋ ಅದನ್ನು ಯೂ ಉಪಯೋಗ ಮಾಡ್ಕೊಳ್ಳೋದು ಎಲ್ಲರಿಗೂ ತುಂಬ ಸುಲಭವಾಗಿದೆ ನಾವೇನಿದ್ರುನು ಜಸ್ಟ್ ಮೊಬೈಲ್ನಲ್ಲಿ ಹೋಗಿ ಕ್ಯಾಮ್ರಾ ಓಪನ್ ಮಾಡಿದಾಗ ನಮಗೆ ಎಷ್ಟು ದೂರ ಬೇಕೋ ಎಷ್ಟು ಹತ್ತಿರ ಬೇಕೋ ಯಾವ ಥರ ಬೇಕೋ ಆ ಥರ ಇಟ್ಕೊಂಡು ನಾವು ಒಂದು ಚಿತ್ರವನ್ನು ತೆಗಿಬಹುದು ಹಾಗೆ ವೀಡಿಯೋ ಕೂಡ ರೆಕಾರ್ಡ್ ಮಾಡಬಹುದು ಈಗ ಮೊಬೈಲ್ ಫೋನ್ನಲ್ಲಿ ನಾವು ಚಿತ್ರಗಳನ್ನು ಎಡಿಟ್ ಕೂಡ ಮಾಡಬಹುದು ಹೌದು ಈಗ ಮೊಬೈಲ್ ಕ್ಯಾಮ್ರಾಗಳು ಬಂದಾದ್ಮೇಲಿಂದ ಎಲ್ಲರಿಗೂ ಸುಲಭವಾಗಿದೆ